ಟಿವಿ ಕಾರ್ಯಕ್ರಮದ ಬಗ್ಗೆಯಲ್ಲಿ ನನಗೆ ಸ್ವಲ್ಪ ಗೊತ್ತುಂಟು ಮತ್ತು ಸಾರ್ಕ್ ಟ್ಯಾಂಕ್ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಹಾಗೆ ಟೀವಿ ಕಾ ಕಾರ್ಯಕ್ರಮದಲ್ಲಿ ನೋಡುದಾದರೆ ತುಂಬಾ ಟಿವಿಯಲ್ಲಿ ಯಾಕೆಂದರೆ ಸ್ವಲ್ಪ ಏನಾದರು ಬಂಡ್ವಾಲ ಇದ್ದವನಿಗೆ ಆ ಟಿವಿಯಲ್ಲೀ ಒಂದೊಂದು ಪ್ರೋಗ್ರಾಮ ಮ ಮ ಮಾಡ್ತಾರೆ ಮತ್ತು ನಾವು ಕೆಲವು ಎಲ್ಲ ನಾವು ಅವರದ್ದು ಯಾರದ್ದೂ ಇದು ಡ್ಯಾನ್ಸ್ ಸಮರಾ ಅದು ಎಲ್ಲ ನಾವು ಮಸ್ತ್ ತುಂಬಾ ನೋಡ್ತಾ ಇದ್ದೇವೆ ಅದರಲ್ಲಿ ಅವರು ಯಾಕೆಂದರೆ ಅವರು ಟಿವಿ ಬ್ ಬಂಡವಾಳ ಹಾಕಿ ಆ ಕಾರ್ಯಕ್ರಮ ಮಾಡ್ತಾರೆ ನಮಗೆ ಅದರಲ್ಲಿ ನಾವು ಅಲ್ಲಿನ ಟಿವಿ ಅವರ್ಲಿ ಇದು ಬರ್ತದೆ ನೋಡ್ತೇವೆ ನಾವದನ್ನ ನೋಡಿ ಅಲ್ಲಿಗೆ ಬಿಡ್ಬೇಕಾಗ್ತದೆ ಹಾಗೆಯೇ ಇದರಲ್ಲಿ ಹೆಚ್ಚಿನ ಜನರಿಗೆ ಇದರ ವ್ಯವಹಾರವನ್ನು ಅವರು ತಿಳಿದರೆ ಅಲ್ಲಿ ಯಾವ ಪ್ರೋಗ್ರಾಮ್ ಮಾಡ್ತಾರೆ ಅದು ಅದ್ ಅದು ಏನು ಮಾಡ್ತಾರೆ ಅದನ್ನು ವ್ಯವಹಾರ ಮಾಡುವವರಿಗೆ ಅದೊಂದೂ ಒಂದು ಪ್ರಮುಖವಾದ ಒಂದು ಇದ್ದಂಥ ಯಾವುದು ಒಂದು ಪೊಗ್ರಾಮ್ ಅಂತ ನಾನು ಹೇಳುವುದಲ್ಲಿ ತುಂಬಾ ಹೆಮ್ಮೆ ಪಡುತ್ತೇನೆ